ಭಾರತದ ಸಾರಿಗೆ ವ್ಯವಸ್ಥೆ ಅತಿ ಹೆಚ್ಚಾಗಿ ರೈಲ್ವೆ ಮೇಲೆ ಅವಲಂಬಿತವಾಗಿದೆ ಭಾರತೀಯ ರೈಲ್ವೆ ಈ ದೇಶದ ಜೀವನಾಡಿ ಅಂದರೆ ತಪ್ಪಾಗೋದಿಲ್ಲ ಅತಿ ಹೆಚ್ಚು ಉದ್ಯೋಗಗಳನ್ನ ನೀಡಿರತಕ್ಕಂಥದ್ದು ಭಾರತೀಯ ರೈಲ್ವೆ ಅತಿ ಹೆಚ್ಚು ಟ್ರ್ಯಾಕ್ಗಳನ್ನು ಜಗತ್ತಿನಲ್ಲಿ ಹೊಂದಿರತಕ್ಕಂಥದ್ದು ಭಾರತೀಯ ರೈಲ್ವೆ ಅಂತನೇ ಹೇಳ್ತಾರೆ ಈ ಭಾರತೀಯ ರೈಲ್ವೆ ಏನಾಗಿದೆ ದಿನಕ್ಕೆ ಹೆಚ್ಚು ಕಮ್ಮಿ ದಿನ ಒಂದು ಕೋಟಿಗೂ ಹೆಚ್ಚು ಜನ ಪ್ರಯಾಣ ಮಾಡ್ತಾರೆ ಭಾರತೀಯ ರೈಲ್ವೆ ಎಲ್ಲ ಕಡೆ ತಲುಪಿದೆ ಅಂತೇನಿಲ್ಲ ಕರ್ನಾಟಕದಲ್ಲಿ ಅನೇಕ ಜಿಲ್ಲೆಗಳಲ್ಲಿ ತಲುಪಿಲ್ಲ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮೂಳ್ಬಾಗ್ಲು ಅಂತ ಒಂದು ತಾಲೂಕು ಇದೆ ಇಲ್ಲಿಗೆ ಇವತ್ತಿಗೂ ರೈಲ್ವೆ ವ್ಯವಸ್ಥೆನೇ ಬಂದಿಲ್ಲ ಎಷ್ಟೋ ಕಡೆ ರೈಲ್ವೆ ಇನ್ನು ತಲ್ಪಿಲ್ದೇಯಿರೋದ್ರಿಂದ ತುಂಬ ಜನಕ್ಕೆ ರೈಲ್ವೆ ಅನುಕೂಲತೆಗಳು ಪಡೆಯಕ್ಕೆ ಆಗ್ತಾ ಇಲ್ಲ ಯಾಕೆ ಅಂದರೆ ಬಸ್ಸಿಗೆ ವಿಮಾನಕ್ಕೆ ಹೋಲಿಸಿದಾಗ ರೈಲ್ವೆ ಪ್ರಯಾಣ ದರ ತುಂಬ ಕಮ್ಮಿ ಇರುತ್ತೆ ಮತ್ತು ಆರಾಮದಾಯಕ ಆದರೆ ಎಷ್ಟೋ ಕಡೆ ರೈಲ್ ಇಲ್ದೇ ಇರೋದರಿಂದ ತುಂಬ ಜನ ಬಸ್ಸ್ಗೆ ಹೋಗ್ಬೇಕಾಗತ್ತೆ ವಿಮಾನದ ಮೇಲೆ ಅವಲಂಬಿತರಾಗಿರ್ಬೇಕಾಗುತ್ತೆ ತುಂಬ ದೂರ ಪ್ರಯಾಣ ಬಸ್ನಲ್ಲಿ ಮಾಡಕ್ಕೆ ಆಗೋಲ್ಲ ವಿಮಾನ್ದಲ್ಲಿ ಹೋಗ್ಬೇಕಾರೆ ಹೆಚ್ಚು ಬೆಲೆ ತೆರಬೇಕಾಗ್ತದೆ ಹೀಗೆಲ್ಲ ಇರುವಾಗ ರೈಲು ಎಲ್ರಿಗೂ ಸಿಗಬೇಕಾಗಿರ್ತಕ್ಕಂಥದ್ದು ಎಲ್ರಿಗೂ ತಲುಪ್ಬೇಕಾಗಿ ತಲ್ಪಸ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ ರೈಲ್ವೆ ವ್ಯವಸ್ಥೆ ಅಂದರೆ ಅದು ಸುಮ್ನೇನ ಅದಕ್ಕೆ ರೈಲ್ವೆ ಟ್ರ್ಯಾಕ್ ಹಾಕಬೇಕು ರೈಲ್ವೇ ನಿಲ್ದಾಣಗಳನ್ನ ನಿರ್ಮಿಸ್ಬೇಕು ಅದಕ್ಕೆ ಈಗ ಎಲ್ಲ ವಿದ್ಯುದೀಕರಣ ಆಗ್ತಾ ಇದೆ ಎಲ್ಲ ಕಡೆಗೂ ವಿದ್ಯುತ್ ಕೆಳಗಡೆ ಟ್ರ್ಯಾಕು ಮೇಲೆ ವಿದ್ಯುತ್ ಲೈನ್ ಇದ್ದರೇನೇ ಈಗ ರೈಲ್ ಬರೋ ಪರಿಸ್ಥಿತಿ ಇರೋದರಿಂದ ಕೇಂದ್ರ ಸರ್ಕಾರ ಎಲ್ಲ ಕಡೆಗು ಎಲ್ಲ ತಾಲೂಕು ಕೇಂದ್ರಗಳ್ಗು ರೈಲ್ವೆ ಟ್ರ್ಯಾಕಗಳನ್ನ ಅದಕ್ಕೆ ತಕ್ಕಂಥ ವ್ಯವಸ್ಥೆಗಳನ್ನ ಮಾಡಿದರೆ ಭಾರತದಲ್ಲಿರ್ತಕ್ಕಂಥ ಜನಕ್ಕೆ ಸಂಚಾರ ವ್ಯವಸ್ಥೆಗೆ ಭಾಳ ಅನುಕೂಲ ಆಗ್ತದೆ ಅದೇ ರೀತಿ ಇನ್ನು ಸಾರಿಗೆ ವ್ಯವಸ್ಥೆ ಕರ್ನಾಟಕ ವಿಚಾರಕ್ಕೆ ಬಂದಾಗ ಕೆ ಎಸ್ ಆರ್ ಟಿ ಸಿ ಇದೆ ಈಗ ನಾಲ್ಕು ವಿಭಾಗಗಳು ಮಾಡ್ಕೊಂಡಿದ್ದಾರೆ ಕೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನಿಗಮ ಅದೇ ಥರ ಕಲ್ಯಾಣ ಕರ್ನಾಟಕ ಸಾರಿಗೆ ವಾಯುವ್ಯ ಕರ್ನಾಟಕ ಸಾರಿಗೆ ಬೆಂಗ್ಳೂರು ಮಹಾನಗರ ಸಾರಿಗೆ ಅಂತ ಮಾಡ್ಕೊಂಡಿದ್ದಾರೆ ಇವುಗಳಲ್ಲೆಲ್ಲ ಕಡೆ ಓಡಾಡಲಿಕ್ಕೆ ಎಲ್ಲ ಕಡೆಗೂ ಬಸ್ ವ್ಯವಸ್ಥೆ ಅಂತ ಏನಿಲ್ಲ ನಮ್ಮ ಜಿಲ್ಲೆ ವಿಚಾರಕ್ಕೆ ಬಂದಾಗ ಕೋಲಾರ ಜಿಲ್ಲೆ ಎಷ್ಟೋ ಗ್ರಾಮೀಣ ಪ್ರದೇಶಗ್ಳಿಗೆ ಇವತ್ತಿಗೆ ಬಸ್ ನೋಡ್ದೇ ಇರತಕ್ಕಂಥ ಗ್ರಾಮಗಳೂ ಇದ್ದಾವೆ ಅವ್ರು ಎಷ್ಟೋ ಕಿಲೋಮೀಟ್ರ್ ನೆಡಕೊಂಡು ಮೇನ್ ರೋಡಿಗೆ ಬಂದು ಅಲ್ಲಿಂದ ಬಸ್ ಹತ್ತಿ ಬರಬೇಕು ಸಾರಿಗೆ ವ್ಯವಸ್ಥೆ ಅನ್ನೋದು ಒಂದು ವ್ಯಾಪಾರ ಅಲ್ಲ ಅದೊಂದು ಸೇವೆ ಥರ ಮಾಡಿದಾಗ ರಾಜ್ಯದ ಕಟ್ಟ ಕಡೇ ವ್ಯಕ್ತಿವರ್ಗು ಕಟ್ಟ ಕಡೇ ಗ್ರಾಮದ್ವರ್ಗೂ ಯಾವಾಗ ಬಸ್ ಹೋಗುತ್ತೆ ಆವಾಗ ಈ ರಾಜ್ಯ ಅಭಿವೃದ್ಧಿ ಆಗಿದೆ ಅಂತ ಅರ್ಥ ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಗಳು ಕೆಲಸ ಮಾಡಿದ್ರೆ ರಾಜ್ಯ ಅಭಿವೃದ್ಧಿ ಆಗುತ್ತೆ ಅಂತ ನನ್ನ ಭಾವನೆ